ನಮ್ಮ ಸಹೋದರಿ ಪೂರ್ಣಗೊಳಿಸಿ ನಮ್ಮ ಸಹೋದರಿ ಎಷ್ಟು ಶಿಕ್ಷಣ ಪೂರ್ಣಗೊಳಿಸಬೇಕು ಎಂದು ನಾನು ಬಯಸುತ್ತೇನೆ ಎಂದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಬೇಕು ಎಂದು ನಾನು ಬಯಸುತ್ತೇನೆ ಮತ್ತು ಏಕೆ ಎಂದರೆ ನನ್ನ ಸಹೋದರಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸುವುದರಿಂದ ಈಗಿನ ಸಮಾಜದಲ್ಲಿ ಸರ್ಕಾರಿ ನೌಕರಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸಕ್ಕೆ ಜಾಸ್ತಿ ಆದ್ಯತೆ ಕೊಡುವುದಕ್ಕಾಗಿ ನಾನು ನನ್ನ ಸಹೋದರಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಬೇಕೆಂದು ನಾನು ಬಯಸುತ್ತೇನೆ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾವು ಎದುರಿಸುತ್ತಿರುವ ಕಷ್ಟಗಳು ಯಾವುವೆಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎದುರಿಸುತ್ತಿರುವ ಕಷ್ಟಗಳು ಮನೆಯಲ್ಲಿ ಶುಲ್ಕ ಒದಗಿಸ ಒದಗಿಸಲು ಆಗದೆ ಇರುವ ಕಾರಣಕ್ಕೂ ಕಾರಣವೂ ಒಂದು ಕಷ್ಟ ಅನ್ನಿಸುತ್ತದೆ ಏಕೆಂದರೆ ತಂದೆ ತಾಯಿಗಳು ತುಂಬ ಕಷ್ಟದಲ್ಲಿದ್ದಾಗ ತಮ್ಮ ಮಕ್ಕಳಿಗಾಗಿ ಓದಲೂ ಶುಲ್ಕ ಒದಗಿಸದೆ ಇರುವುದು ಕೂಡ ಒಂದು ಕಷ್ಟ ಮತ್ತು ಮುಂದಿನ ಒಂದು ಉತ್ತೀರ್ಣ ಉತ್ತೀರ್ಣ ಒಂದು ಎಜುಕೇಷ ಒಂದು ಶಿಕ್ಷಣವನ್ನು ಉತ್ತೀರ್ಣ ಮಾಡಿ ಮತ್ತೆ ಮುಂದುಕ್ಕೆ ಹೋಗೋದಕ್ಕೂನು ಮುಂದಿನ ಎಜುಕೇಷನಿಗೆ ತನ್ನ ತಂದೆ ತಾಯಿ ಆಸಕ್ತಿ ವಹಿಸದೆ ತನ್ನ ಮಕ್ಕಳಿಗೋಸ್ಕರ ಆಸಕ್ತಿ ವಹಿಸದೆ ನಿರಾಸಕ್ತರಾಗಿ ನಡೆದುಕೊಳ್ಳುವುದು ಕೂಡ ಒಂದು ಕಷ್ಟ ಅನ್ನಿಸುತ್ತದೆ ಮತ್ತು ಸ್ಥಳೀಯ ವಿದ್ಯಾರ್ಥಿಗಳು ಹೆಣ್ಣುಮಕ್ಳು ಹಳ್ಳಿಯಿಂದ ಬರೋರಾದರೆ ಹಳ್ಳಿಯಿಂದ ಸಿಟಿಗೆ ಬರೋದಕ್ಕೆ ಓಡಾಡೋದು ಓಡಾಡೋ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಅಂದರೆ ಅದುನೂ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲ ಬೆಳಗ್ಗೆ ಕ್ಲಾಸಿಗೆ ಒಂಬತ್ತು ಗಂಟೆ ಕ್ಲಾಸಿಗೇನೆ ಅಟೆಂಡ್ ಮಾಡೋದಕ್ಕೆ ಹೇಳ್ತಾರೆ ಅಟೆಂಡ್ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲದೇ ಇರೋದು ಕೂಡ ಕಷ್ಟ ಅನ್ಸುತ್ತೆ ಮತ್ತೆ ಸಂಜೆನೂ ಲೇಟಾಗಿ ಐದು ಗಂಟೆಗೆ ಬಿಟ್ರೆ ಮತ್ತೆ ಅಲ್ಲಿ ಆ ಸಮಯದಲ್ಲಿ ಊರಿಗೆ ಹೋಗೋದಕ್ಕೆ ಬಸ್ಸುಗಳು ಅಥವಾ ಆಟೋಗಳು ಇಲ್ಲದೇ ಇರೋದು ಕೂಡ ಸಮಸ್ಯೆ ಅನ್ಸುತ್ತೆ ಮತ್ತು ಕಾಲೇಜಿಗೆ ಬೇಕಾದ ಶುಲ್ಕ ಮತ್ತು ತಂದೆ ತಾಯಿಗಳ ಆಸಕ್ತಿ ಮತ್ತು ಓಡಾಡೋದಕ್ಕೆ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಇವಿಷ್ಟನ್ನೂ ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಕಷ್ಟಗಳು ಎಂದು ಹೇಳ್ಬಹುದು ಮತ್ತೆ ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಕಷ್ಟಗಳಲ್ಲಿ ಇವೆಲ್ಲನೂ ಸೇರುತ್ತೆ ಎಂದು ಹೇಳ್ಬಹುದು